ನಮ್ಮ ಕುಟುಂಬದಲ್ಲಿ ತಲೆಮಾರುಗಳಿಂದ ಮಾಡ್ತಾಯಿರೋದು ಅಂದರೆ ನಮ್ಮ ಅಜ್ಜಿ ಅಜ್ಜಿದ ಅಜ್ಜಿಯ ಅಮ್ಮನಿಂದ ನಾವು ಮಾಡೋದೆಂದ್ರೆ ಬಾಣಂತಿ ಮದ್ದು ಮಾಡ್ತಾಯಿದ್ರು ನಾನು ಬಾಣಂತಿ ಮದ್ದು ಬಗ್ಗೆ ಅದರ ಅಡುಗೆ ಬಗ್ಗೆ ಹೇಳ್ತೀನಿ ಅಂದರೆ ಕೆಲವರಿಗೆ ಹೆಚ್ಚಿನವರಿಗೆ ಗೊತ್ತಿರಲ್ಲ ಬಾಣಂತಿ ಮದ್ದಿನ ಬಗ್ಗೆ ನಮ್ಮ ಕಡೆ ತುಂಬ ರೀತಿಯ ಮದ್ದುಗಳನ್ನ ಮಾಡ್ತಾರೆ ಎಲ್ಲ ಕಡೆ ಮಾಡಲ್ಲ ಆ ಥರ ಅದು ಏನು ಬಾಣಂತಿಗೆ ಏನೇನು ಏನು ಅವರ ಶಕ್ತಿ ಏನು ಕುಂದಿರುತ್ತೆ ಅದು ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಅಥವಾ ಅದರೊಟ್ಟಿಗೆ ಹಾಲು ಜಾಸ್ತಿ ಆಗೋದಕ್ಕೆ ಮಗು ಒಳ್ಳೆ ಮಾಡಿ ನಿದ್ದೆ ಮಾಡೋದಕ್ಕೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಮೊದಲಿಗೆ ಬಾಣಂತಿ ಮನೆಗೆ ಬಂದ ಕೂಡಲೆ ಮೊದಲು ಕೊಡುವಂಥದ್ದು ಶುಂಠಿ ಶುಂಠಿಯಿಂದ ಮಾಡಿದಂಥ ಮದ್ದು ಅದು ಶುಂಠಿಯಿಂದ ಒಣ ಶುಂಠಿಯಿಂದ ಏನು ಮಾಡ್ತಾರೆ ಅಂದರೆ ಒಣ ಶುಂಠಿಗೆ ತುಪ್ಪ ಹಾಕಿ ಅದನ್ನು ಹುಡಿ ಮಾಡಿಕೊಂಡು ಅದಕ್ಕೆ ಬೆಲ್ಲ ಹಾಕಿ ಅದನ್ನು ಉಂಡೆ ಮಾಡಿ ಕೊಡ್ತಾರೆ ಅದರಿಂದ ಏನು ಉಪಯೋಗ ಅಂದರೆ ಅದು ತಿನ್ನೋದರಿಂದ ಒಣ ಶುಂಠಿ ತುಂಬ ಹೀಟ್ ಅಂತ ಹೇಳ್ಬೋದು ಅಂದರೆ ಹೀಟ್ ಉಷ್ಣ ಉಷ್ಣ ಜಾಸ್ತಿ ಇರುತ್ತೆ ಅದರಿಂದ ಯಾವ ಬಾಣಂತಿ ಇರ್ತಾರೆ ಅವರ ಹೊಟ್ಟೇಲಿ ಏನು ಡಸ್ಟ್ ಅಂದರೆ ಕೊಳಕು ಇನ್ನೂ ಇರುತ್ತೆ ಅಂದರೆ ರಕ್ತದ ರಕ್ತ ಇನ್ನೂ ಹೋಗಲಿಕ್ಕಿರುತ್ತೆ ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಡುತ್ತೆ ಅದು ತುಂಬ ಹೋಗುತ್ತೆ ರಕ್ತಸ್ರಾವ ತುಂಬ ಹೋಗುತ್ತೆ ಅದು ಹೋದಾಗ ಹೊಟ್ಟೆ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ಅದರಲ್ಲಿ ಇನ್ನೊಂದು ಥರ ಅಂದರೆ ಹಸಿ ಶುಂಠಿ ಹಸಿ ಶುಂಠಿಯಲ್ಲಿ ಏನು ಮಾಡ್ತಾರೆ ಅಂದರೆ ಹಸಿ ಶುಂಠಿನ ಹಸಿ ಶುಂಠಿಯನ್ನು ಅದರ ನೀರು ತೆಗೆದು ನೀರು ತೆಗೆ ಮಿಕ್ಸಿಗೆ ಹಾಕಿ ಅದರ ನೀರು ತೆಗೆದು ಶೋಧಿಸಿ ಇಡ್ತಾರೆ ಅದರ ಸುಣ್ಣ ಎಲ್ಲ ತೆಗ್ದು ನಂತರ ಅದು ಶೋಧಿಸಿ ಇಡ್ತಾರೆ ಅದನ್ನ ನಂತರ ತೆಂಗಿನ ಕಾಯಿಯದ್ದು ಹಾಲು ತೆಗೆದು ಅದನ್ನು ಕುದಿಸಿ ಅದಕ್ಕೆ ಹಸಿ ಶುಂಠಿಯ ನೀರನ್ನ ಹಾಕಿ ಬೆಲ್ಲ ಹಾಕಿ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ ಆನಂತರ ತುಪ್ಪ ತುಪ್ಪ ಗರಿಷ್ಠ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ ತುಪ್ಪ ತಿಂದಷ್ಟು ಬಾಣಂತಿಗೆ ಒಳ್ಳೇದು ಅಂತ ಹೇಳ್ತಾರೆ ಅದಕ್ಕೆ ಎಲ್ಲ ಬಾಣಂತಿ ಮದ್ದಲ್ಲೂ ತುಪ್ಪವನ್ನು ಯೂಸ್ ಮಾಡೇ ಮಾಡ್ತಾರೆ ತುಪ್ಪ ಹಾಕಿ ಗ್ಯಾಸಲ್ಲಿ ಮಾಡೋದು ತುಂಬ ಕಮ್ಮಿಯಾಗಿ ಮಾಡ್ತಾರೆ ಸೌದೆ ಒಲೆ ಕಟ್ಟಿಗೆಯಲ್ಲೇ ಮಾಡಿ ಅದನ್ನು ತಿರುಗ್ಸಿ ತಿರುಗ್ಸಿ ತಿರುಗ್ಸಿ ತಿರುಗ್ಸಿ ಅದು ಯಾವ ಹದಕ್ಕೆ ಬರ್ತದಂದ್ರೆ ನಿಮ್ಮ ಹಲ್ವದ ಹದಕ್ಕೆ ಬರುತ್ತೆ ಹಲ್ವ ತಿಂದಂತೆ ಆಗುತ್ತೆ ಹಲ್ವಾಸ್ ಆ ಥರ ಈ ನಾವು ಚವನ್ಪ್ರಶಾ ಎಲ್ಲ ತಿಂತೀವಿ ಅಲ್ಲ ಚವನಪ್ರಾಶ್ ಯಾವ ಥರ ತಿಂತೆ ಅದು ಯಾವ ಥರ ನಿಮಗೆ ಗಟ್ಟಿ ಗಟ್ಟಿಗೆ ಆಗಿ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿ ಸಿಗುತ್ತೆ ಅದೇ ಥರ ಅದು ತಿನ್ನೋಕೆ ಸಿಗುತ್ತೆ ಆಗ ತಿನ್ನೋಕ್ಕೂ ಅಂದರೆ ಬೆಲ್ಲ ಹಾಕಿರ್ತೀವಿ ತುಪ್ಪ ಇರುತ್ತೆ ತುಪ್ಪದಿಂದಲೇ ಮಾಡಿರ್ತೀವಿ ಅದನ್ನು ಕಾಯಿ ಕಾಯಿ ಕಾಯಿ ಇದು ತೆಂಗಿನಕಾಯದ್ದು ಹಾಲಿರುತ್ತೆ ಆಮೇಲೆ ಶುನ್ ಆಗ ಶುಂಠಿದ್ದು ಕಹಿಯಾಗಲಿ ಏನೂ ಗೊತ್ತಾಗೋಲ್ಲ ಅಷ್ಟು ಚೆನ್ನಾಗಿ ತಿನ್ನೋಕೆ ಆಗುತ್ತೆ ಅಥವಾ ನಾವು ನಾನು ಹೇಳಿದಾಗೆ ಇದು ಒಣ ಶುಂಠಿದು ಉಂಡೆ ಕೂಡ ಅಷ್ಟೇ ಅದು ಬೆಲ್ಲ ಹಾಕಿ ತುಪ್ಪ ಹಾಕಿದಾಗ ತುಪ್ಪ ಹಾಕಿ ಮಾಡಿದಾಗ ಅದು ತುಂಬ ಚೆನ್ನಾಗಿ ತಿನ್ನೋಕ್ಕಾಗುತ್ತೆ ಅದರಿಂದ ಇದು ಎರಡರಿಂದಲೂ ರಕ್ತ ಸ್ರಾವ ಹೊಟ್ಟೆ ಹೋದಾಗ ರಕ್ತ ಸ್ರಾವ ಜಾಸ್ತಿಯಾಗಿ ಆಗುತ್ತೆ ಅದು ಏನು ಹೇಳ್ತೀವಿ ಡಾಕ್ಟ್ರು ಕ್ಲೀನ್ ಮಾಡ್ತಾರಲ್ವ ಅದ್ರ ನಂತರನೂ ತುಂಬ ಒಳಗಡೆ ಈ ಹಸಿ ಹಸಿಯಾದ ರಕ್ತ ಸ್ರಾವ ಇರ್ತದೆ ಮಗು ಹುಟ್ಟಿದಾಗ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಅದೆಲ್ಲ ಕೊಚ್ಕೊಂಡು ಹೋದಾಗೆ ಕೊಚ್ಕೊಂಡು ಹೋಗುತ್ತೆ ಆವಾಗ ತುಂಬ ಒಳ್ಳೆಯ ರೀತಿಯ ಉಪಶಮನ ಸಿಗುತ್ತೆ ಅದು ಒಂದಾದರೆ ಇನ್ನೊಂದು ಬಾಣಂತಿ ಮದ್ದನ್ನು ಹೇಳೋದೆಂದ್ರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದೆಯಲ್ಲ ಅದು ಕೂಡ ಅಷ್ಟೇ ಅದು ಕೂಡ ಒಳ್ಳೆ ಒಳ್ಳೆ ಮದ್ದೇ ಅಂತ ಹೇಳ್ಬೋದು ಬಾಣಂತಿಗೆ ಬೆಳ್ಳುಳ್ಳಿಯಿಂದ ಇದೇ ಥರ ತೆಂಗಿನಕಾಯಿ ಹಾಲನ್ನು ಕಾಯಿಸಿ ಬೆಳ್ಳುಳ್ಳಿ ಇದೆಯಲ್ಲ ಸಿಪ್ಪೆ ತೆಗೆದು ಅದರ ಮೇಲುಗಡೆದೆಲ್ಲ ಕ್ಲೀನ್ ಮಾಡಿ ಕಾಲಿ ಬೆಳ್ಳುಳ್ಳಿ ಮಾತ್ರ ತೆಂಗಿನಕಾಯಿ ಇದು ಹಾಕಿದ ನಂತರ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಕಿ ಕುದಿಸಿ ಅದಕ್ಕೆ ಬೆಲ್ಲ ತುಂಡು ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲ ತುಂಡು ಆನಂತರ ತುಪ್ಪ ಅದಷ್ಟು ಕುದಿಸಿ ಕುದಿಸಿ ಕುದಿಸಿ ಅದು ಕೂಡ ಅಷ್ಟೇ ಚವನಪ್ರಾಶ್ ಯಾವ ಥರ ಇರುತ್ತೆ ಅದೇ ಹದಕ್ಕೆ ಬಂದಾಗ ಅದನ್ನು ತೆಗೆದ್ಬಿಟ್ಟು ಅದನ್ನು ನಾವು ಎಷ್ಟು ದಿನ ಕೂಡ ಇಡ್ಬೋದು ಡಬ್ಬದಲ್ಲಿ ಹಾಕಿ ಬಾಣಂತಿ ಒಂದೇ ದಿನ ತಿನ್ನೋದಲ್ಲ ಅದನ್ನು ಒಂದು ತಿಂಗಳ ತನಕ ಇಟ್ಟರೂ ಕೂಡ ಅದು ಯಾವ ರೀತಿ ಇಡಬೇಕು ಫ್ರಿಡ್ಜಲ್ಲಿ ಇಟ್ಟರೂ ಅಥವಾ ಗಟ್ಟಿ ಬಾಯಿ ಮುಚ್ಚಳ ಮಾಡಿಕೊಂಡು ಒಂದು ಐದು ದಿನವೋ ಐದು ದಿನ ಮೂರು ದಿನ ಐದು ದಿನ ಬಾಣಂತಿ ಬೆಳಗ್ಗೆ ಮತ್ತೆ ಸಂಜೆ ಹೊತ್ತು ಎರಡು ಹೊತ್ತು ತಗೊಳ್ಬೇಕು ಅದು ಕೂಡ ಒಂದು ಒಳ್ಳೆ ಬಾಣಂತಿ ಮದ್ದು ಆಮೇಲೆ ಹೋಮ ಅಂತ ಹೇಳ್ತಿವಿ ಅದು ಮಗೂಗೆ ಹಾಲಿಗೂ ಕೂಡ ಒಳ್ಳೇದು ಓಮನ್ನು ಕೂಡ ಅಷ್ಟೇ ಕಡೆದು ಅದರ ನೀರು ತೆಗೆದ್ಬಿಟ್ಟು ಅದರಿಂದ ಕೂಡ ಮಾಡ್ಬೋದು ಅದು ಅದು ಕೂಡ ಅಷ್ಟೇ ಕಾಯಿ ಹಾಲಿಂದ ಕಾಯಿ ಕಾಯಿ ಕಾಯಿಯದ್ದು ಹಾಲು ಅದನ್ನು ಕುದಿಸಿದಾಗ ಓಮದ್ದು ನೀರೇನು ತೆಗ್ದಿರ್ತೀರ ಅದನ್ನ ಹಾಕಿ ಬೆಲ್ಲ ತುಪ್ಪ ಅದನ್ನು ಹಾಕಿ ಸರಿಯಾಗಿ ಕುದಿಸಿ ಅದು ಕೂಡ ಹದ ಅಷ್ಟೇ ನೀವು ಚವನಪ್ರಶ್ ತಿಂದಂತೆ ಅದು ಒಂದು ಅದ್ರಲ್ಲೊಂದು ಇಷ್ಟು ಪ್ರಮಾಣ ಅಂತ ತಿಂದರೆ ಮಗೂಗೆ ಹಾಲಿಗಾಗಲಿ ಓಮ್ ತುಂಬ ಮಗುವಿನ ಹಾಲಿಗೆ ಓಮ್ ಕಾಳು ಇದೆಯಲ್ಲ ಅದು ಒಳ್ಳೇದು ಮಗುಗೆ ಹಾಲಾಗಲಿಕ್ಕೆ ಬಾಣಂತಿಗೆ ಅದರಿಂದ ಶಕ್ತಿಯೂ ಸಿಗುತ್ತೆ ಆನಂತರ ಇದು ಸಿಗುತ್ತೆ ಇದು ಮೂರು ತಲೆಮಾರುಗಳಿಂದ ಬಂದಿದ್ದಂಥ ನಮ್ಮ ತಲೆ ಮಾರು ಅಂತಲೇ ಹೇಳೋಕ್ಕಾಗಲ್ಲ ಕೆಲವು ಈ ಕರಾವಳಿ ಕಡೆ ಇದನ್ನು ತುಂಬ ತುಂಬ ಕಡೆ ಯೂಸ್ ಅಂದರೆ ಉಪಯೋಗ ಮಾಡ್ತಾರೆ ಇದು ಒಳ್ಳೆಯ ಬಾಣಂತಿಗೆ ಒಳ್ಳೆಯ ಮನೆಮದ್ದುಅಂತ ಹೇಳ್ಬೋದು